ನಮ್ಮ ಬಾಡಗ್ರಾಮದಲ್ಲಿ ಹಬ್ಬ ಹರಿದಿನಗಳಲ್ಲಿ ಶಿಲ್ಪಗಳನ್ನು ಕೆತ್ತೋದಾಗಿರ್ಬೋದು ಮೂರ್ತಿಗಳನ್ನು ಮಾಡೋದಾಗಿರ್ಬೋದು ತುಂಬ ಧಾರ್ಮಿಕ ಸಾಂಸ್ಕೃತಿಕವಾಗಿ ಕೆತ್ತನೆಗಳನ್ನು ನಡೆಸ್ತಾರೆ ದೇವಿಯ ದೇವಿಯ ವಿಗ್ರಹಗಳನ್ನು ಕೆತ್ತನೆ ಮುಖಾಂತರವಾಗಿ ಅವರು ತೋರಿಸೋದಾಗಿರ್ಬೋದು ಅಥವಾ ದೀ ದೀಪಗಳನ್ನು ಇದು ದೀಪಗಳನ್ನು ಮರದಿಂದ ಕೆತ್ತನೆ ಮಾಡೋದಾಗಿರ್ಬೋದು ಅಥವಾ ಶಿಲೆಯ ಮೂರ್ತಿಗಳನ್ನು ಕೆತ್ತನೆ ಮಾಡೋದಾಗಿರ್ಬೋದು ಕಲ್ಲಿನ ಮುಖಾಂತರ ಮೂರ್ತಿಗಳನ್ನು ಕೆತ್ತನೆ ಮಾಡೋದು ಆಂಜನೇಯ ಮೂರ್ತಿಯಾಗಿರ್ಬೋದು ದೇವಿಯ ಮೂರ್ತಿಯಾಗಿರ್ಬೋದು ಅದನ್ನು ಕೆತ್ತನೆ ಮುಖಾಂತರ ಮಾಡೋದಾಗಿರ್ಬೋದು ತುಂಬ ಆಕರ್ಷಣೀಯವಾಗಿ ನಡೆಸುತ್ತಾರೆ ಮತ್ತು ಅದು ತುಂಬ ಉಪಯೋಗವಾಗಿದೆ